ನವಜಾತ ಶಿಶುವಿಗೆ ಮೊದಲ ವರ್ಷದಲ್ಲಿ ಮಾಡುವ ವಿಧಿ ವಿಹದ ಕಾರ್ಯಕ್ರಮಗಳು ಯಾವುದಂತ ಹೇಳಿದರೆ ಒಂದು ಮಗು ಹುಟ್ಟಿದ ಒಂದು ಏಳನೇ ದಿವಸದಲ್ಲಿ ಅದರ ನಾಮಕರಣ ಹಾಗೂ ಅದನ್ನು ತೊಟ್ಟಿಲಲ್ಲಿ ಹಾಕುವಂಥ ಕಾರ್ಯಕ್ರಮವನ್ನು ಆಯೋಜಿಸುತ್ತೇವೆ ಆವಾಗ ಮನೆಯಲ್ಲಿದ್ದ ಹಿರಿಯರು ಅದು ಮಗುವಿನ ತಂದೆ ತಾಯಿ ಕಡೆ ಇವರ ಕಡೆಯಿಂದಲೂ ಬರುವಂತಹ ಹಿರಿಯರು ಅವರು ಈ ವಿಧಿ ವಿಧಾನಗಳನ್ನು ಗಳನ್ನು ಪೂರೈಸ್ತಾರೆ ಹಾಗೇನೆ ಮಗುವಿನ ನಾಮಕರಣ ಮಾಡುವಂಥದ್ದು ಆವತ್ತು ಏಳನೇ ದಿವಸದಲ್ಲಿ ಇದನ್ನು ನೆರವೇರಿಸ್ತೇವೆ ಇದರ ನಂತರ ಸಾಮಾನ್ಯವಾಗಿ ಒಂದು ವರ್ಷದಲ್ಲಿ ಮಗುವಿನ ಹುಟ್ಟಿದಬ್ಬವನ್ನು ತುಂಬ ಸಂಭ್ರಮಾಚರಣೆಯಿಂದ ಯಿಂದ ಆಚರಿಸ್ತೇವೆ ಆವತ್ತಿನ ದಿವಸಕ್ಕೆ ಏನಂತ ಹೇಳಿದರೆ ಸುಮಾರು ಜನರನ್ನು ಸೇರಿಸಿ ಒಂದು ಔತಣಕೂಟ ಈ ಥರದ್ದೆಲ್ಲ ವ್ಯವಸ್ಥೆಗಳನ್ನು ಮಾಡಿ ಮಗುವಿನ ಒಂದನೇ ವರ್ಷವನ್ನು ಆಚರಿಸ್ತೇವೆ ಇದಿಷ್ಟು ಕೆಲವೊಂದು ಕಾರ್ಯಕ್ರಮ ಅಂತ ಹೇಳ್ಬೋದು